ಮೈಸೂರು ಮೈಸೂರು ಅಂದರೆ ಎಲ್ಲರಿಗೂ ತಿಳಿದಿರುವಂಥದ್ದು ಮೈಸೂರು ಅಂದರೆ ಎಲ್ಲಿದೆ ಏನು ಅಂತ ಕೇಳುವಂಥದ್ದೇ ಇಲ್ಲ ನಮ್ಮ ಮೈಸೂರು ಜಿಲ್ಲೆ ತಿಳಿಯದೆ ತಿಳಿಯದೇ ಇರುವವರು ಇಲ್ಲ ಅಲ್ಲಿ ದಸರಾ ಹಬ್ಬವನ್ನು ತುಂಬ ಹತ್ತು ತುಂಬ ಅತ್ಯುತ್ತಮ ಅಂದರೆ ಹಳೆಯ ಕಾಲದಿಂದಲೂ ದಸರಾ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ರಾಜ ಮನೆತನದವರು ಮತ್ತು ಇತರರು ದಸರಾ ಹಬ್ಬವನ್ನು ಮಾಡುತ್ತಾರೆ ಅಂದ್ರೆ ಸಾವಿರಾರು ಮಂದಿ ಅಲ್ಲಿ ಸೇರಿ ದಸರಾವನ್ನು ಆಚರಣೆ ಅದು ಯಾವ ರೀತಿ ಮಾಡ್ತಾರಪ್ಪ ಅಂದರೆ ಒಂಬತ್ತು ದಿನ ನವರಾತ್ರಿಯ ದಿನ ಮಾಡುತ್ತಾರೆ ಪ್ರತಿ ಒಂದೊಂದು ದಿನ ನವರಾತ್ರಿ ಅಂದರೆ ದುರ್ಗಿಯರನ್ನು ಪೂಜೆ ಮಾಡುತ್ತಾ ಬರುತ್ತಾರೆ ಪೂಜೆಯನ್ನು ಮಾಡಿ ಒಂಬತ್ತನೆಯ ದಿನ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಿ ಅರಮನೆಯಲ್ಲಿ ಎಲ್ಲರು ಸೇರಿ ಅಲ್ಲಿಂದ ಮೆರವಣಿಗೆ ಹೊರಡುತ್ತಾರೆ ಹೇಗಪ್ಪಾ ಅಂದರೆ ಪಟ್ಟದ ಆನೆ ಪಟ್ಟದ ಆನೆ ಮೇಲೆ ಆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಇಟ್ಟುಕೊಂಡು ರಾಜರು ಅದಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿಂದ ತೆರಳುತ್ತಾರೆ ರಾಜ ಬೀದಿಯೆಂದರೆ ಪ್ರಮುಖ ಮೈಸೂರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತೆ ಎಲ್ಲಿಯವರೆಗೆ ಬನ್ನಿ ಮಂಟಪದವರೆಗೆ ಅದನ್ನು ಯಾವ ಯಾರು ಆನೆ ಒಂದೆ ಹೋಗುತ್ತಾ ಆನೆ ಒಂದೇ ಏನು ಹೋಗದಿಲ್ಲ ಪಟ್ಟದ ಆನೆ ಎಂದರೆ ಆ ಪಟ್ಟದ ಆನೆ ಕುದುರೆ ಒಂಟೆ ಇವು ಇದು ಮತ್ತೀಗ ಕಲಿಕಾ ಅಂದರೆ ಕಲಾ ಕೃತಿಕೆಗಳನ್ನು ಒಂದುಕೊಂಡಿರುವಂಥವರು ಮತ್ತೀಗ ನೃತ್ಯ ಭರತನಾಟ್ಯ ಕತ್ತಿವರಸೆ ಈ ರೀತಿ ಎಲ್ಲಾನು ಒಂದೊಂದು ವೆ ವೇದಿಕೆಯನ್ನು ಮಾಡಿಕೊಂಡು ರಥದ ಮೂಲಕ ತೆರಳುತ್ತಾರೆ ತೆರಳುವಾಗ ರಾಜ ಬೀದಿಯಿಂದಾನೇ ತೆರಳಿ ಬನ್ನಿ ಮಂಟಪವನ್ನು ಸೇರ್ತಾರೆ ಬನ್ನಿ ಮಂಟಪ ಸೇರಿ ಅಲ್ಲಿ ಎಲ್ಲರೂ ಸೇರಿ ರಾಜ ಮನೆತನದವರು ಹೊರ ಜನದವರು ಎಲ್ಲರೂ ಸೇರಿ ಆ ಬನ್ನಿ ಮರವನ್ನು ಪೂಜೆ ಸಲ್ಲಿಸಿ ಆ ಬನ್ನಿ ಮರವನ್ನು ಕಡಿದು ಅಲ್ಲಿಂದ ಮತ್ತೆ ರಾಜ ಯಾವ ಬೀದಿಯಿಂದ ಬಂದಿದ್ದರೋ ಅದೇ ಮಾರ್ಗವಾಗಿ ಅರಮನೆಯನ್ನು ಸೇರುತ್ತಾರೆ ಅರಮನೆಯಲ್ಲಿ ಆ ಬನ್ನಿ ಮರವನ್ನು ಇಟ್ಟು ಪೂಜೆ ಮಾಡಿ ಮತ್ತು ಅಲ್ಲಿ ಎಲ್ಲರು ನೆರೆದಿರುವರು ಕೃತೆ ಅಂದರೆ ಭರತನಾಟ್ಯ ಇದನ್ನೆಲ್ಲ ಅಂದರೆ ಅಲ್ಲಿರುವ ಸಾಂಸ್ಕೃತವಾದ ಕಲಾಕೃತಿಗಳನ್ನು ವೇದಿಕೆಯನ್ನು ಅಲಂಕರಿಸಿ ಅಲ್ಲಿ ಸಂಜೆಯವರೆಗೂ ಕಾರ್ಯಕ್ರಮವನ್ನು ಮುಂದುವರೆಸಿಕೊಂಡು ಹೋಗುತ್ತಾರೆ ಅದು ನಮ್ಮ ಮೈಸೂರಿನಲ್ಲಿ ನಡೆಯುವ ದಸರಾ ಹಬ್ಬ ಆ ದಸರಾ ಹಬ್ಬ ಅಂತ ಈಗ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುತ್ತೇವೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಹೇಗೆ ಮಾಡ್ತೀವಿ ಏನಪ್ಪ ದೇವಸ್ಥಾನಕ್ಕೆ ಹೋಗದ ಬರೋದ ಅಲ್ಲ ವರಮಹಾಲಕ್ಷ್ಮಿಯ ರೀತಿ ನಮ್ಮ ಮನೆಯಲ್ಲಿ ಪುಟ್ಟ ಕಳಶವನ್ನು ಇಟ್ಟು ಆ ಕಳಶಕ್ಕೆ ಎಲ್ಲ ಸೀರೆಯನ್ನು ಉಡಿಸಿ ಅಲಂಕೃತವಾದ ಒಡವೆ ಹೂವು ವನ್ನು ಇಟ್ಟು ಅಲಂಕೃತವ ನೋಡೋದಿಕ್ಕೆ ಮುದ್ದಾಗಿ ಕಾಣುವ ರೀತಿ ಅಲಂಕರಿಸುತ್ತೇವೆ ಆಮೆ ನಂತರ ಎರಡು ದೀಪವನ್ನು ಹಚ್ಚಿ ಹಣ್ಣುಗಳನ್ನು ಇಟ್ಟು ಆ ದೇವಿಗೆ ಇಷ್ಟವಾಗಿರುವ ಹಾಗೆ ಪುಳಿಯೋಗರೆ ಒಗ್ಗಟ್ಟು ಮಾಡುತ್ತೇವೆ ಅದು ನೈವೇದ್ಯ ಮಾಡುತ್ತೇವೆ ಅನಂತರ ಮಕ್ಕಳುಗಳಿಗೆ ಹೆಣ್ಣುಮಕ್ಕಳಿಗೆ ಹೆಣ್ಣುಮಕ್ಕಳುಗಳಿಗೆ ಅಲಂಕಾರ ಮಾಡಿ ಆ ಹೆಣ್ಣುಮಕ್ಕಳನ್ನು ಹಾಡು ಸಂಗೀತ ನೃತ್ಯ ಇದೇ ರೀತಿಯಾಗಿ ಮಾಡಿಸಿಕೊಂಡು ಮುತ್ತೈದೆಯರನ್ನು ಕರೆದು ಅವ್ರಿಗೆ ತಾಂಬೂಲವನ್ನು ಕೊಡೋ ರೀತಿಯಲ್ಲಿ ಇಟ್ಟುಕೊಳ್ಳುತ್ತೇವೆ ತಾಂಬೂಲ ಅಂದರೆ ತೆಂಗು ಎಲೆ ಅಡಿಕೆ ಒಂದು ದಕ್ಷಿಣೆ ಕಾಯಿ ಹಣ್ಣು ಹೂವು ಹೀಗೆ ಒಂದು ಕಣ ಅಂದರೆ ಕಣ ಅಂದರೆ ರವ್ಕೆ ಅಂತ ಬ್ಲೌಸ್ ಪೀಸ್ ಅಂತೀವಿ ಆದರೆ ಅದು ಕಣ ಅಂತ ನಾವು ಕನ್ನಡ ಕನ್ನಡದಲ್ಲಿ ಹೇಳುತ್ತೇವೆ ಅದನ್ನು ಪ್ರತಿಯೊಂದು ಮುತ್ತೈದೆಯರಿಗೆ ಎಂಟು ಜನಕ್ಕೆ ಬಾಗಿನ ರೀತಿಯಲ್ಲಿ ಕೊಡ್ತೀವಿ ಅದೆ ರೀತಿ ಅಷ್ಟ ಲಕ್ಷ್ಮಿ ಅಂತ ಹೇಳಿ ಅವರನ್ನು ಭಾವಿಸಿ ಅವರಿಗೆ ಒಂದೊಂದು ದ ಫಲವನ್ನು ಕೊಟ್ಟು ಅವರ ಕೈಯಿಂದ ಆಶೀರ್ವಾದ ಪಡೆದು ನಂತರ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇನ್ನೊಂದು ಗೌರಿ ಗಣೇಶ ಗೌರಿ ಹಬ್ಬ ಅಂದರೆ ಹೇಗೆ ಗೌರಿ ಹಬ್ಬ ಅಂದರೆ ಅದುನೂ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟಕರವಾದದ್ದು ಹೊಸ ಹೊಸ ಸೀರೆ ತರೋದು ಒಡ್ವೆಗಳನ್ನ ತರೋದು ಈ ರೀತಿಯೆಲ್ಲಾ ಮಾಡಿ ಮನೆಯಲ್ಲಿ ಬಾಗಿಣ ಅಂದರೆ ಐದು ಜೊತೆಯ ಬಾಗಿಣ ಬಾಗಿಣ ಯಾವ ರೀತಿ ಅಲಂಕಾರ ಮಾಡೋದು ಅಂದರೆ ಮರವನ್ನು ಎರಡು ಮರವನ್ನು ಇಟ್ಟುಕೊಂಡು ಆ ಮರಕ್ಕೆ ಐದು ಥರ ಧಾನ್ಯಗಳನ್ನು ಇಡಿ ಇಟ್ಟು ಅದಕ್ಕೆ ಒಂದು ಕನ್ನಡಿ ಬಾಚಣಿಕೆ ಆನಂತರ ಗೌರಿ ಸಾಮಾನು ಅಂತನೇ ಸಿಗುತ್ತೆ ಅದನ್ನು ತಂದು ಇಟ್ಟು ಪೂಜೆ ಮಾಡ್ತೀವಿ ಅದನ್ನು ಗೌರಿ ಗುಡಿಗೆ ತಗೊಂಡು ಹೋಗಿ ಆ ಗೌರಿ ಗುಡಿಯಿಂದ ನಾವು ಅದು ಐದು ಜನಕ್ಕೆ ಗೌರಿ ಗುಡಿಯಲ್ಲಿ ಅದು ಬಾಗಿಣವನ್ನಿಟ್ಟು ಗೌರಿ ಗುಡಿಗೆ ಗೌರಮ್ಮನಿಗೆ ಪೂಜೆ ಮಾಡಿ ಅದಲ್ಲಿ ಐದು ಜನ ಮುತ್ತೈದೆಯರಿಗೆ ಬಾಗಿಣ ಕೊಡೋದು ಬಾಗಿಣ ಕೊಟ್ಟು ಮನೆಗೆ ಬರ್ತೀವಿ ನಂತರ ಬೆಳಗ್ಗೆ ಅಂದರೆ ಮಾರ್ನೆ ಗಣೇಶನ ಹಬ್ಬ ಚತುರ್ಥಿ ಅಂದರೆ ತನಿ ಎರಿಯೋದು ತನಿ ಎರಿಯೋದು ಅಂದರೆ ಹೇಗೆ ತನಿ ಎರಿಯೋದು ಅಂದರೆ ನಾವು ಹಾಲು ಬೆಣ್ಣೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಬಾಳೆ ಹಣ್ಣು ಆಮೇಲೆ ಐದು ಥರ ಹಣ್ಣುಗಳನ್ನು ಇಟ್ಟುಕೊಂಡು ಹೋಗೋದು ಐದು ಥರ ಹಣ್ಣು ಇಷ್ಟನ್ನೆಲ್ಲ ತೊಗೊಂಡೋಗಿ ಏನು ಮಾಡೋದು ತನಿ ಅಂದರೆ ಹುತ್ತದ ಹತ್ರ ಹೋಗಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಣ್ಣುಗಳು ಚಿಗಳಿ ತಂಬಿಟ್ಟು ಇದನ್ನು ಇಟ್ಟಿ ಹಣ್ಣುಗಳನ್ನೆಲ್ಲಾನು ಇಟ್ಟಿ ನೈವೇದ್ಯವನ್ನು ಮಾಡಿ ಅದಕ್ಕೆ ಕರ್ಪೂರ ಗಂಧಕಡ್ಡಿ ತೆಂಗಿನ ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಬರ್ತೀವಿ ಅದು ಅಲ್ಲಿಂದ ಬಂದಮೇಲೆ ಗಣೇಶನ ಚತುರ್ಥಿ ಮಾಡಬೇಕು ಆದರೆ ಹೇಗೆ ಗಣೇಶನ ಹಬ್ಬ ಆ ಗಣೇಶನ ಬ ಈಗ ಗಂಡು ಹುಡುಗರ ಕೈಯಲ್ಲಿ ಗಣೇಶನ್ನ ತರ್ಸಿ ಅದನ್ನು ಪೂಜೆ ಸಲ್ಲಿಸಬೇಕು ಹೇಗೆಂದರೆ ಅದನ್ನು ಅಕ್ಕಿ ಒಂದು ತಟ್ಟೆಯೊಳಗೆ ಅಕ್ಕಿ ಇಟ್ಟು ಗಣೇಶ ಮೂರ್ತಿಯನ್ನು ಇಟ್ಟು ಅದಕ್ಕೆ ಎರಡು ದೀಪ ಇ ಹಚ್ಚಿ ಅನಂತರ ಹಣ್ಣು ಹೂವು ಪುಷ್ಪಗಳು ಮತ್ತಿದು ಬಿಲ್ವ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಗಣೇಶನಿಗೆ ಮೋದಕ ಅಂದರೆ ತುಂಬ ಪ್ರಿಯವಾದದ್ದು ಅದನ್ನು ಇಪ್ಪತ್ತೊಂದು ಮೋದಕವನ್ನು ಮಾಡುತ್ತೀವಿ ಇಪ್ಪತ್ತೊಂದು ಮೋದಕ ಮಾಡಿ ನಂತರ ಆ ಗಣೇಶನಿಗು ಚಿಗಲಿ ತಂಬಿಟ್ಟು ರವೆ ಉಂಡೆ ಕರ್ಜಿಕಾಯಿ ಇದೆ ರೀತಿ ನಾನಾ ರೀತಿಯಾದ ಭೂಷ್ಟಾನ್ನವನ್ನು ಮಾಡುತ್ತೇವೆ ನೈವೇದ್ಯವನ್ನು ಸಲ್ಲಿಸುತ್ತೇವೆ ಅನಂತರ ಅದನ್ನು ಬೆಳಗ್ಗೆಯಿಂದನು ಸಂಜೆವರ್ಗು ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಸಂಜೆ ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂದರೆ ಗಣೇಶನ ವಿಸರ್ಜನೆ ಮಾಡೋದೇನಪ್ಪ ಅಂದರೆ ಸಂಜೆ ಮತ್ತೆ ಪೂಜೆ ಮಾಡಿ ಮುತ್ತೈದೆಯರಿಗೆಲ್ಲ ಕರೆಸಿ ಅವರಿಗೆ ಅರಶಿಣ ಕುಂಕುಮ ತಾಂಬೂಲವನ್ನು ಕೊಟ್ಟು ಆನಂತರ ಗಣೇಶನನ್ನು ಒಂದು ಅಂದರೆ ಸಮಯ ನೋಡಿ ಅಲ್ಲಿ ಗಣೇಶನಿಗೆ ಪುನರ್ ಪೂಜೆಯನ್ನು ಮಾಡಿ ಗಣೇಶನ ವಿಸರ್ಜನೆ ಮಾಡ್ತೀವಿ ಆ ವಿಷ ಅಂದರೆ ಗಣೇಶನ್ನ ತೊಗೊಂಡೋಗಿ ಒಂದು ಹರಿಯೋ ನಿ ನದಿಯಲ್ಲೋ ಇಲ್ಲಾಂದರೆ ಒಂದು ಬಾವಿಯಲ್ಲೋ ಅದನ್ನು ಮೂರು ಬಾರಿ ಮುಳುಗಿಸಿ ಎರಡು ಬಾರಿ ಮುಳುಗಿಸಿ ಮೂರನೇ ಬಾರಿ ಅಲ್ಲೆ ದೇವರನ್ನು ಬಿಟ್ಟು ಬಿಡುತ್ತೇವೆ ಆ ರೀತಿ ನಾವು ಮಾಡ್ತೀವಿ ಗಣೇಶ ಹಬ್ಬಾನ ಅಲ್ಲಿಂದ ಮುಂದೆ ಹ್ಞೂ ಮತ್ತೆ ಹಬ್ಬಗಳು ಅಂದರೆ ನಾನಾ ರೀತಿ ಹಬ್ಬಗಳು ಇರುತ್ತೆ ದೀಪಾವಳಿ ದೀಪಾವಳಿ ಅಂದರೆ ಹೇಗೆ ದೀಪಾವಳಿ ಅಂದರೆ ಬರಿ ಪಟಾಕಿ ಹೊಡಿಯೋದು ದೀಪ ಹಚ್ಚೋದು ಅಂತಲ್ಲ ಅದಕ್ಕೆ ನಾನಾ ಪದ್ದತಿಗಳೇ ಇರುತ್ತೆ ಆ ಪದ್ಧತಿ ಮುಖಾಂತರವಾಗಿ ನಾವು